ಹಾಂ ನಾನು ಪೇಶೆಂಟ ಅಲೋ ಡಾಕ್ಟ್ರಾ

ಅಲೋ ಕ್ ಹಾಂ ನನಗೆ ಇದು ಸುಮಾರು ದಿನದಿಂದ ಇದು ಊಟ ಇದೆಲ್ಲ ಮಾಡಿದ ಕೂಡಲೆ ಒಂಥರ ಹೊಟ್ಟೆ ನೋವು ಬರಕ್ಕೆ ಸ್ಟಾರ್ಟ್ ಆಗಿದೆ ಹಾಂ ನನ್ನೆಸ್ರು ರಾಮ್ದಾಸ್ ಸರ ಹೌದೌದೌದು ನೀವು ಇವತ್ತು ಬರಕ್ಕೆ ಹೇಳಿದ್ರಿ ಹಾಂ ಇದೆಲ್ಲ ಬರ್ಕೊಟ್ಟಿದ್ದರಲ್ಲ ಟೆಸ್ಟಿಂಗಿಗೆಲ್ಲ ಹಾಂ ಬ್ಲಡ್ ಟೆಸ್ಟ್ ಎಲ್ಲ ಮಾಡ್ಕಂಡ್ಬನ್ನಿ ಅಂತ ಹೇಳಿದ್ರಿ ಅದು ಮಾಡಿ ಇದೆಲ್ಲ ರಿಪೋರ್ಟ್ ತಗೊಂಡ್ಬದ್ದಿದ್ದೀನಿ

ಹಾಂ ಕೊಟ್ಟಿದ್ದೀನಿ ಎಲ್ಲ ಕೊಟ್ಟಿದ್ದೀನಿ ನಿಮ್ಮ ಇವರ ಹತ್ರಾ ಹಾಂ ಕಂಪೌಂಡ್ರ್ ಹತ್ರ ಕೊಟ್ಟಿದ್ದೀನಿ ಹಾಂ ಕಡೆ ಅದು ತಗೊಂಡು ಕೂಡಲೆ ಕಡಿಮೆ ಆಗುತ್ತೆ ಆಮೇಲೆ ಅದು ಅದ್ರದ್ದು ಪವರ್ ಹೋದ್ ಕೂಡಲೇ ಪುನಃ ಜಾಸ್ತಿ ಆಗುತ್ತೆ ಮತ್ತೆಲ್ಲ ಒಂಥರ ಮೈ ಎಲ್ಲ ಶಿವ್ರಿಂಗ ಬಂದಾಗೆ ಆಗುತ್ತೆ ಅದು ಒಟ್ಟು ಒಟ್ಟು ಇದು ಮಾತ್ರೆ ಸ್ವಲ್ಪ ಪವರ್ಫುಲ್ ಇದ್ದಂಗೆ ಕಾಣಸ್ತಾ ಇದೆ ಅದು

ಹೌದು ಐದು ದಿನದ್ದು ಮತ್ತು ಒಂದು ಆ್ಯಂಟಿ ಬಯೋಟಿಕ್ ಕೊಟ್ಟಿದ್ದಿರಿ ನನಗೆ ಹ್ಞೂ

ಹೌದೌದೌದು ಮಾಡಿದ್ದೀವಿ ಹಾಂ ಪುನಃ ಸ್ಟಾರ್ಟ್ ಆಗಿದೆ ಹೊಟ್ಟೆಗೆ ಏನಾದರು ಫುಡ್ ಗಿಡ್ ಬಿದ್ದ ಕೂಡಲೇ ಹಾಂ ಹಾಂ ಆಯಿತು ನ

ಆಯ್ತು ಆಯ್ತು ಆಯ್ತು ಹ್ಞ್

ಆಯ್ತು ಆಯ್ತು

ಆಯ್ತು ಆಯ್ತು

ಹೌದು ಹೌದು ಅದೆಲ್ಲ ನಮ್ಗೆ ಸ್ವಲ್ಪ ಜಾಸ್ತಿ ಅದು ಅಭ್ಯಾಸ ಇದು ಡೈಲಿ ಮಸಾಲೆ ಪುರಿ ಗೋಬಿ ಮಂಚು

ಓ ಹೌದಲ್ಲಾ ನಾವು ನಿನ್ನೆನು ಅದಕ್ಕೆ ಅದೇ ಅದು ತಿಂದ ಕೂಡಲೇ ಶುರು ಆಗತ್ತೆ ನನಗೆ ಅದೆ ಏನಾದರು ತಿಂದ ಕೂಡಲೇ ಸ್ಟಾರ್ಟ್ ಓ ಅದರಿಂದನೇ ಬಂದಿದೆ ಅಂತಿರಾ

ಆಯ್ತು ಆಯ್ತು ಆಯ್ತು

ಆಯ್ತು ಆಯ್ತು ಆಯ್ತು

ಹಾಂ ಹಾಂ